ಹಲೋ ಸರ್ ನಾವು ಆರ್ಡ್ರು ಮಾಡಿರೋದ್ರಲ್ಲಿ ಎಲ್ಲ ಇಲ್ವಲ್ಲ ಸರ್ ಮತ್ತು ಇವಾಗ ನಮ್ಗೆ ಅದು ಬೇಕಿತ್ತು ಅರ್ಜೆಂಟ್ ಇತ್ತು ಬೇರೆ ಇದು ಹೇಗೇ ಕಾಣೆಯಾಗಿದೆ ಅಂತ ಗೊತ್ತಾಗ್ತಿಲ್ಲ ಸರ್ ಏನು ಮಾಡ್ಬೇಕು ಇವಾಗ ಅಲ್ಲ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ತಾನೇ ಎಲ್ಲ ನಿಮಗೂ ಹೆಂಗೆ ಇವು ಇಲ್ಲಿ ಇಲ್ಲದಿರೋ ಥರವೇ ಮಾಡಿ ಮಾ ಆಗುತ್ತೆ ಪ್ರತಿ ಸಲ ಇದೊಂದೇ ಸಲ ಅಂತಲ್ಲ ಯಾವಾಗ ಆರ್ಡ್ರು ಮಾಡಿದ್ರೂ ಒಂದು ಎರಡು ಸಲ ಹಾಗೆ ಬಂದಿದೆ ಬಿಟ್ಟರೆ ತುಂಬ ಸಲ ಮಿಸ್ಸಾಗಿರೋದ್ ಅಂದರೆ ಕಳ್ಕೊಂಡ್ಬಂದಿರದೆ ಜಾಸ್ತಿ ಇದೆ ಆಗಿಲ್ಲ ಅಂದರೆ ಆರ್ಡರೇ ತೊಗೊಂಡ್ಬರ್ಬಾರ್ದು ಅಲುವ ಸರ್ ಆರ್ಡರೇ ರಿಸೀವ್ ಮಾಡಬೇಡಿ ನೀವು ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಇವಾಗ ಮಿಸ್ಸಾಗಿರೋದನ್ನ ಯಾವಾಗ ಕಳ್ಸಿಕೊಡ್ತೀರ ನೋಡ್ಬಿಟ್ಟು ಕಳ್ಸಿಕೊಡಿ ಸರ್ ಬೇಕಾಗಿದೆ ಅವು ನಮ್ಗೆ ಇವಾಗ ಕಳ್ಸಿಕೊಟ್ಬಿಡಿ ಚೆನ್ನಾಗಿರುತ್ತೆ ನೀವು ಕಳ್ಸಿಕೊಟ್ಬಿಟ್ರೆ ಒಳ್ಳೆಯ ರೆಸ್ಟೋರೆಂಟು ಅಂದ್ಕೊಂಡ್ ಆರ್ಡ್ರು ಮಾಡಿರ್ತೀವಪ್ಪ ನೀವು ನೋಡಿದ್ರೇ ಹಿಂಗೆ ಮಾಡಿ